ಬಳ್ಳಾರಿ ಜಿಲ್ಲೆಯ ಕೆಲವು ಗಮನಾರ್ಹಕ ಗಮನಾರ್ಹ ಪ್ರವಾಸಿ ಆಕರ್ಷಣೆ ಅಥವಾ ಹೆಗ್ಗುರುತುಗಳು ಯಾವುವು ಈ ಸ್ಥಳಗಳು ಸಂದರ್ಶಕರಿಗೆ ಏಕೆ ಆಸಕ್ತಿದಾಯಕ ಅಥವ ಮಹತ್ವದ್ದಾಗಿವೆ ಮುಖ್ಯ ಸ್ಥಳಗಳು ಪ್ರವಾಸಿ ಆಕರ್ಷಣೆ ಇತಿಹಾಸ ಸಂಸ್ಕೃತಿ ಮಹತ್ವ ಹಿಂಟ್ ಜಾನಪದ ಸಂಗ್ರಹಾಲಯ ಕುಂಬರ ಕುಂಡಲಗರ ದೇವಾಲಯ ದುರ್ಗಮ್ಮ ದೇವಾಲಯ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಗಮನಾರ್ಹವ ಗಮನಾರ್ಹ ಪ್ರವಾಸಿ ಆಕರ್ಷಣೆ ಅಥ್ವಾ ಹೆಗ್ಗುರುತುಗಳು ಯಾವುವು ಅಂತಾರೆ ಮೊದಲನೇದಾಗಿ ದುರ್ಗಮ್ಮ ದೇವಾಲಯ ದುರ್ಗಮ್ಮನ ಥರ ದೇವಾಲಯ ಬಂದು ಈಗ ಹೊಸ್ದಾಗಿ ಸರ್ಕಲ್ ಆಗಿದೆ ಅದು ಆಕರ್ಷಣೆ ದೈವಿ ಶಕ್ತಿಯ ಪವರ್ ಫುಲಾ ಅಂತ ಗಾಡೆಸ್ಸ್ ನಮ್ಮ ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ಈಗ ಅದರ ಸುತ್ತಮುತ್ತ ಆ ದೇವಸ್ಥಾನ ಚೆನ್ನಾಗೆ ಕಟ್ಟಿದ್ದಾರೆ ಹಾಗೆ ಅದನ್ನು ನಾಳೆ ಅದರೆ ಸಿಡಿಬಂಡಿ ರಥೋತ್ಸವ ಕೂಡ ನಡಿತದೆ ಎಲ್ಲ ಎಲ್ಲ ದೇವಸ್ಥಾನಗಳಿಗೆ ತೇರಂತೆ ಇರುತ್ತೆ ಅದನ್ನು ಜಾತ್ರೆ ಅಂತಾರೆ ಬಟ್ ಇಲ್ಲಿ ಬಂದು ಸಿಡಿಬಂಡಿ ರಥೋತ್ಸವ ಅಂತ ಇರುತ್ತೆ ಅಂದ್ರೆ ಎತ್ತುಗಳು ಕೂಡ ಅದನ್ನು ಎಳೀತಾರೆ ಹಾಗೆ ಅದಕ್ಕೆ ಹೂ ಹಣ್ಣು ಎಸೆಯುತ್ತಾರೆ ಸಾಯಂಕಾಲ ಐದುವರೆಯಿಂದ ಪ್ರಾರಂಭವಾಗುತ್ತದೆ ಜೇಡೀಸ ಸಿಡಿಬಂಡಿ ರ ರಥೋತ್ಸವ ಆಮೇಲೆ ಮತ್ತೊಂದು ಆಕರ್ಷಣೆ ಕೇಂದ್ರ ಅಂದರೆ ಕೋಟೆ ಕೋಟೆ ಅದು ಮು ಪ್ರಸಿದ್ಧ ಪ್ರಸಿದ್ಧವಾದದ್ದು ನೋಡಲು ಬಹಳ ಸುಂದರವಾಗಿದೆ ಅದನ್ನು ನಾವು ಇತಿಹಾಸದ ಪ್ರಕಾರ ಯಾರು ಟಿಪ್ಪು ಸುಲ್ತಾನ್ ಅಥ್ವಾ ಹೈದರಾಲಿ ಕಟ್ಟಿಸಿದ್ದು ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ನಾನೂ ನಾನು ಬಂದು ಅದನ್ನು ಒಂದು ನಾಲ್ಕೈದು ಸಾರಿ ನೋಡಿದ್ದೇನೆ ಬಟ್ ಈ ಬೇಸಿಗೆ ಕಾಲದಲ್ಲಿ ಹೋಗಲು ಭಾಳಷ್ಟು ಅನಾನುಕೂಲಗಳು ಯಾಕೆಂದ್ರೆ ನಮ್ಮ ಬಳ್ಳಾರಿ ಬಿಸಿಲು ಅತೀ ಯಥೇಚ್ಛವಾಗಿ ಇರುತ್ತದೆ ನಲ್ವತ್ತರಿಂದ ನಲ್ವತೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಈ ಸಮಯದಲ್ಲಿ ಹೋಗೋದು ಭಾಳ ಕಷ್ಟ ಬಟ್ಟು ಒಂದು ಒಳ್ಳೆ ಅಟ್ಮೋಸ್ಪಿಯರ್ ಇರೋ ಸ್ಥಳ ಆಕ ಹೋಗಬೇಕು ಅಂತ ಅಂದ್ರಗಿನೆ ಒಂದು ರೇ ಮಳೆಗಾಲ ಇಲ್ಲ ಚಳಿಗಾಲ ಎರ್ಡು ಅದ್ರಲ್ಲಿ ಹೋದ್ರೆಯೇ ನೋಡಲಿಕ್ಕೆ ಭಾಳಷ್ಟು ಚೆನ್ನಾಗಿ ಚೆನ್ನಾಗಿರುತ್ತದೆ ಮತ್ತು ಸುತ್ತಮುತ್ತ ಹಸಿರಿಂದ ತುಂಬಿದೆ ಕೋಟೆ ಮಾತ್ರ ಕಂಪ್ಲೀಟ್ ಆಗಿ ಕಲ್ಲುಗಳಿಂದಲೇ ಇದೆ ಬಟ್ ಸುತ್ತಮುತ್ತಲು ವಾತಾವರಣ ಬಂದು ಕೋಟೆ ಮೇಲಿಂದ ಇಡಿ ಬಳ್ಳಾರಿ ನಗರವನ್ನೇ ನೋಡಬೋದು ಹಾಗೆ ಹತ್ತಿರವಾದ ಹತ್ತಿರವಾದ ಗ್ರಾಮಗಳನ್ನು ಕೂಡ ವೀಕ್ಷಿಸಬಹುದು ರಿಂದ ಆಮೇಲೆ ಅದನ್ನು ಆದ ನಂತರ ಕೋಟೆ ಮಲ್ಲೇಶ್ವರ ಕೋಟೆ ಮಲ್ಲೇಶ್ವರ ದೇವಸ್ಥಾನ ಕೂಡ ಬಳ್ಳಾರಿಯಲ್ಲಿ ಪ್ರಸಿದ್ಧವಾದ ದೇವಾಲಯ ಅಲ್ಲಿ ಕೂಡ ಪ್ರತಿ ವರ್ಷಕೊಮ್ಮೆ ಜಾತ್ರೆ ನಡೆಯುತ್ತದೆ ಅದು ಭಾರತ ಹುಣ್ಣಿಮೆಯ ದಿನ ನಡೆಯುತ್ತದೆ ಈಗ ಆಗಲೇ ಮುಗಿದಿದೆ ಅದು ಜಾತ್ರೆ ಬಂದು ಅದು ಕೂಡ ದೈವಭಕ್ತಿಗೆ ಹೆಸ್ರುವಾಸಿ ಆದಂಥ ದೇವಾಲಯ ಅದಕ್ಕೆ ನಾವು ಹೋಗೋದು ಭಾಳ ಕಡಿಮೆ ಯಾಕೆಂದ್ರೆ ನಮಗೆ ಅದು ಸ್ವಲ್ಪ ಹತ್ರ ಇಲ್ಲ ದೂರ ಆಗುತ್ತದೆ ಹಂಗಾಗಿ ಆ ದೇವಸ್ಥಾನಕ್ಕೆ ಹೋದು ಕಡಿಮೆ ನಮಗೆ ಹತ್ತಿರವಾಗುವಂಥ ದೇವಸ್ಥಾನ ಅಂದ್ರೆ ಇದೆ ಕನಕ ದುರ್ಗಮ್ಮ ದೇವಸ್ಥಾನ ನಾ ಯಾಕೆಂದ್ರೆ ಪಕ್ಕದಲ್ಲೇ ನಾನು ವರ್ಕ್ ಮಾಡಿದ್ದು ಮ್ಯಾಕ್ಸ್ ಅಂಥೇಳಿ ಹತ್ರಗಿದ್ರು ಕೂಡ ಒಳ ಹೋಗಿ ದರ್ಶನ ಮಾಡಿದ್ದು ಭಾಳ ಕಡ್ಮೆಯೇ ಬಟ್ ನಮ್ಗೆ ಹತ್ರವಾದ ದೇವಸ್ಥಾನ ಅಂದರೆ ಅದು ಕನಕನ ದುರ್ಗಮ್ಮನ ದೇವಸ್ಥಾನವೇ ಆಮೇಲೆ ಇನ್ನೊಂದು ಪ್ರೇಕ್ಷಣೀಯ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಅದೂ ಯಾಯ್ಸ್ ಮಿಂಚೇರಿ ಹಿಲ್ಸ್ ಅಂಥೇಳಿ ಅದನ್ನು ಭಾಳಷ್ಟು ಜನ ಚೆನ್ನಾಗಿದೆ ಅಂಥೇಳ್ತಾರೆ ಬಟ್ ನಾನು ಹೋಗಿಲ್ಲ ಮುಂದೆ ಹೋಗೊ ಪ್ರಯತ್ನ ಮಾಡ್ತೇನೆ ಅದು ನೋಡಲಿಕ್ಕೆ ಒಳ್ಳೆಯ ಸಮಯ ಅಂದರೆ ಮಳೆಗಾಲ ಚಳಿಗಾಲ ಅಂದರೆ ಆಗಸ್ಟಿಂದ ನವೆಂಬರ್ ಡಿಸೆಂಬರ್ವರೆಗು ಒಳ್ಳೆಯ ಸಮಯ ಅದನ್ನು ನೋಡಲಿಕ್ಕೆ ಮಿಂಚೇರಿ ಹಿಲ್ಸ್ ಬಟ್ ನಾನು ನೋಡಿಲ್ಲ ನೆಕ್ಸ್ಟ್ ನೋಡೋ ಹುಮ್ಮಸ್ಸು ಇದೆ ಹೋಗ್ತೇನೆ ಅದಾದಮೇಲೆ ಈ ಸಂಡೂರು ಹೋಗೊ ಮಾರ್ಗ ಕುಮಾರ ಸ್ವಾಮಿ ಟೆಂಪಲ್ ಅದು ಪವರ್ ಫುಲ್ ಗಾಡ್ ಅಂದ್ರಗಿನೆ ಅದು ಸುತ್ತಮುತ್ತಲ ವಾತಾವರಣ ನನ್ಗೆ ಭಾಳ ಇಷ್ಟ ಆಗುತ್ತೆ ಆಮೇಲೆ ಎಲ್ಲರೂ ಹೇಳ್ತಾರೆ ಕುಮಾರಸ್ವಾಮಿ ದೇವರು ಭಾಳ ಪವರ್ ಫುಲ್ ಅಂಥೇಳಿ ಬಟ್ ನನಗೆ ಆ ದೇವರು ಮತ್ತು ಆ ಸುತ್ತಮುತ್ತಲ ವಾತಾವರಣ ಅಂದರೆ ಭಾಳ ಇಷ್ಟ ಬಟ್ ಏನೆಂದ್ರೆ ಅಲ್ಲಿ ಓ ಅದು ಕೂಡ ವೀಕ್ಷಿಸಲಿಕ್ಕೆ ಮಳೆಗಾಲ ಚಳಿಗಾಲನೇ ಬೆಟರು ಬಟ್ ಏನೆಂದ್ರೆ ಹೋದಾಗ ಅಲ್ಲಿ ನೀರು ಎಲ್ಲ ಜಾಸ್ತಿ ಮಳೆ ಆಗುವುದು ಜಾಸ್ತಿ ಹಂಗೆ ಮಳೆ ಆಗೋದ್ರಿಂದ ಅಲ್ಲಿ ಬರೇ ಕೆಂಪು ಮಣ್ಣಿನಿಂದ ಕೂಡಿದೆ ಅದು ಏನಾದರು ಹಂಗೆ ಹೋದ್ರೆಗೆನೆ ಟೂ ವೆ ಟೂ ವೀಲರಲ್ಲಿ ನೋಡ್ದ್ರೆಗಿನ ಹ್ಞೂ ಫು ಲ್ ರಜ್ಜೆಯೆಲ್ಲ ಸಿಡಿತ್ತೇ ಆ ಟೆಯರ್ ರಫ್ ಫೋರ್ ವೀಲರಲ್ಲಿ ಹೋಲಿಕ್ಕೆ ಭಾಳಷ್ಟು ಅನುಕೂಲ ಇದೆ ಹೋದ್ರೆವು ಒಂದು ಒಳ್ಳೆ ರಸದೌತಣ ರಸ ಒಂದೊಳ್ಳೆ ಪ್ರೇಕ್ಷಣೀಯ ಸ್ಥಳ ಸಂಡೂರು ಸಂಡೂರು ಕೆಂಪು ಮಣ್ಣು ಇರೋದರಿಂದ ಅದು ಅಷ್ಟು ಇಷ್ಟ ಆಗೋಲ್ಲ ಬಟ್ ವಾತಾವರಣ ನೋಡಿದ್ರೆ ಒಂದು ರೀತಿ ಮಾಲೆನಾಡು ಫೀಲ್ ಕೊಡುತ್ತೆ ಆಮೇಲೆ ಹೊಸಪೇಟೆ ಡ್ಯಾಮ್ ಅದು ಕೂಡ ಈಗದು ನಮ್ಮ ಬಳ್ಳಾರಿಯಿಂದ ವಿಭಜನೆಗೊಂಡಿದೆ ಅದು ವಿಜಯನಗರ ಅಂತ ಹೊಸ ಜಿಲ್ಲೆ ಆಗಿರೋಯಿಂದ ಇವಾಗದನ್ನ ಬಳ್ಳಾರಿಗೆ ಬರೋಲ್ಲ ಅದು ಬಿಟ್ಟು ಏನು ಇಷ್ಟು ಒಂದು ಕೋಟೆ ಮಲ್ಲೇಶ ಪುರ ಕನಕ ದುರ್ಗಮ್ಮ ಹಾಗೆ ಬಳ್ಳಾರಿ ಬಳ್ಳಾರಿ ಗುಡ್ಡ ಮತ್ತೆ ಇದು ಸಂಡೂರಲ್ಲಿ ಕುಮಾರಸ್ವಾಮಿ ಟೆಂಪಲ್ ಇವು ಪ್ರೇಕ್ಷಣೀಯ ಸ್ಥಳಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ